ಕೊಪ್ಪಳ ಜಿಲ್ಲೆ ಜಿಲ್ಲೆಯೊಳಗೆ ಲಭ್ಯವಿರುವ ಮುಖ್ಯ ಆರೋಗ್ಯ ಸೌಕರ್ಯ ಮತ್ತು ಸೇವೆಗಳು ಯಾವುವೆಂದರೆ ಈ ಗವಿಸಿದ್ಧೇಶ್ವರ ಮಠದ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಅಂತಿದೆ ಅದರಲ್ಲಿ ಒಳ್ಳೇದು ಟ್ರೀಟ್ಮೆಂಟ್ ಕೊಡ್ತಾರೆ ಆಸ್ಪತ್ರೆ ದವಾಖಾನೆ ಔಷಧಿ ಅಂಗಡಿ ಎಲ್ಲ ಅವರಲ್ಲಿಯೇ ಇರ್ತವೆ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಗವಿಮಠದಿಂದ ಅದನ್ನು ಸ್ಥಾಪಿತ ಮಾಡಿದ್ದಾರೆ ಅದು ಎಲ್ಲ ರೋಗಿಗಳಿಗೂ ಅವರು ಚಿಕಿತ್ಸೆ ಕೊಡ್ತಾರೆ ಅಲ್ಲಿ ಪಂಚಕರ್ಮ ಮಾಡ್ತಾರೆ ಆಮೇಲೆ ಪಾರ್ಸಿ ಹೊಡೆದವ್ರಿಗೆ ಇದನ್ನು ಮಾಡ್ತಾರೆ ಏನು ಮಸಾಜ್ ಮಾಡ್ತಾರೆ ಒಳ್ಳೆಯ ಟ್ರೀಟ್ಮೆಂಟ್ ಕೂಡ ಕೊಡ್ತಾರೆ ಆದ್ರೂ ಆಗ ಫೀಸ್ ಕೂಡ ಕಡಿಮೆ ತಗೋತಾರೆ ಆಮೇಲೆ ಒಳ್ಳೆಯ ಅನುಭವಿ ಡಾಕ್ಟರ್ಗಳು ಇರ್ತಾರಲ್ಲಿ ಗವಿಮಠದಿಂದ ಅದನ್ನು ನಡೆಸುತ್ತಿರುವುದರಿಂದ ಸಣ್ಣ ಪುಟ್ಟ ಹಳ್ಳಿ ಜನರಿಗೆ ಒಳ್ಳೆಯ ಸೌಕರ್ಯ ಸೌಲಭ್ಯವೆಲ್ಲ ನೀಡ್ತಾರೆ ಆಸ್ಪತ್ರೆಯಲ್ಲಿರುವ ಡಾ ವೈದ್ಯಾಧಿಕಾರಿಗಳು ಒಳ್ಳೆಯ ಟ್ರೀಟ್ಮೆಂಟ್ ಕೊಡ್ತಾರೆ ಅಲ್ಲಿ ನರ್ಸ್ಗಳು ಮತ್ತು ಅಲ್ಲಿ ಇದ್ದ ಇರತಕ್ಕಂಥ ಸಿಬ್ಬಂದಿಗಳನ್ನು ಒಳ್ಳೆಯ ಬಡವರಿಗೆ ಸಹಾಯ ಮಾಡ್ತಾರೆ ಟ್ರೀಟ್ಮೆಂಟ್ ಕೊಡೋದರಲ್ಲಿ ಹೀಗಾಗಿ ಆ ಆಸ್ಪತ್ರೆಗಳು ಬರಿ ಬಹಳ ಜನರಿಗೆ ಅನುಕೂಲವಾಗಿದೆ ಹಳ್ಳಿ ಮ ಹಳ್ಳಿ ಜನರಿಗೆ ಮಾತ್ರ ಅದು ಒಳ್ಳೆಯ ಆಸ್ಪತ್ರೆ ದುಡ್ಡು ಇದ್ದವರು ಬೇರೆ ಕಡೆ ಹೋಗ್ತಾರೆ ಬಟ್ ಬ ಸಣ್ಣ ಜನರು ಇದರಿಂದ ಇದ್ದವರು ಕಾಸಿಲ್ಲದವ್ರು ಅಲ್ಲಿ ಬಂದು ಟ್ರೀಟ್ಮೆಂಟ್ ತಗೋತಾರೆ ಹೀಗಾಗಿ ಅದು ಒಳ್ಳೆಯ ಕಾರ್ಯ ನಿರ್ವಹಿಸ್ತದೆ ಇಲ್ಲಿ ಮೆಡಿಕಲ್ಲ ಪ್ರೈಮರಿ ಮೆಡಿಕಲ್ಗೆ ಹಾಸ್ಪಿಟಲ್ ಕೂಡ ಇವೆ ಕಣ್ಣು ಕಿವಿ ಮೂಗು ಗಂಟಲು ಆಸ್ಪತ್ರೆಗಳು ಒಳ್ಳೆಯ ಕೆಲಸ ನಿರ್ವಹಿಸ್ತವೆ ಅದರಲ್ಲಿ ಖುಷಿ ದವಾಖಾನೆ ಅಂತೇಳಿದೆ ಅದರಲ್ಲಿ ಒಳ್ಳೆಯ ಡಾಕ್ಟರ್ಸ್ ಇದ್ದಾರೆ ಹಾರ್ಟು ಮತ್ತು ಶುಗರು ಬಿ ಪಿ ಪೆಶೆಂಟ್ಸಿಗೆ ಒಳ್ಳೆಯ ಡಾಕ್ಟ್ರ್ ಅವರು ಮಹೇಂದ್ರ ಕಿಂದ್ರೆ ಅಂತ ಹೇಳಿ ಅವರು ಒಳ್ಳೆಯ ಡಾಕ್ಟ್ರ್ ಇದ್ದಾರೆ ಆಮೇಲೆ ಚೀಫ್ ರೇಟಿನಲ್ಲಿ ಅವರು ಅದು ಎಲ್ಲ ರೋಗಿಗಳಿಗೆ ಆ ಟ್ರೀಟ್ಮೆಂಟ್ ಕೊಡ್ತಾರೆ ಇಲ್ಲೇ ಕೊಪ್ಪಳ ಜಿಲ್ಲೆ ಆದ ನಂತರ ಭಾಳ ದವಾಖಾನೆ ಆಗಿವೆ ಅದರಲ್ಲಿ ಇನ್ನೊಂದು ಮಹಿಳೆಯರ ಹೆರಿಗೆ ಆಸ್ಪತ್ರೆ ಒಂದಿದೆ ಗೋವನಕೊಪ್ಪ ಅಂತ ಹೇಳಿ ಅವ್ರ ದವಾಖಾನೆ ಹೆಸರು ಅಲ್ಲಿ ಬಡವರಿಗೆ ಹೆರಿಗೆ ಮಾಡಿಸಲಿಕ್ಕೆ ಹದಿನಾರು ಸಾವಿರ ರೂಪಾಯಿ ಖರ್ಚಾದರೆ ಅವರು ನಾವು ಬದವ್ರು ಇದ್ದೀವಿ ರಿ ಅಂತ ಹೇಳಿದರೆ ಅವರು ಮೂರು ನಾಲ್ಕು ಸಾವಿರ ರೂಪಾಯಿ ಬಿಟ್ಟು ಫೀಸ್ ತಗೊಳ್ತಾರೆ ಆಮೇಲೆ ಅವರು ಯಾಕೆ ಅವಸರ ಮಾಡ್ತೀರಾ ನೀವು ನಾರ್ಮಲ್ ಡೆಲಿವರಿ ಮಾಡಸ್ತೀನಿ ನಾನು ನೀವು ಅವಸರ ಪಡಬಾರದು ನೀವು ಬೇನೆಗಳನ್ನು ತಡೆ ಹಿಡಿಯಬೇಕು ಧೈರ್ಯ ತಗೊಳ್ಳಿರಿ ಅಂತ ಹೇಳಿ ಅವರು ಒಳ್ಳೆಯ ಡಾಕ್ಟರು ಸಜೆಷನ್ ಕೊಡ್ತಾರೆ ಆಮೇಲೆ ಅವ್ರ ಮಿಸ್ಸೆಸ್ಸು ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ದವಾಖಾನೆಯಲ್ಲಿ ಒಳ್ಳೆಯ ಕೊಪ್ಪಳದಲ್ಲಿ ಒಳ್ಳೆಯ ದವಾಖಾನೆ ಅದು ಅದನ್ನು ಬಿಟ್ಟರೆ ಮತ್ತು ಇನ್ನೊಂದು ಕೆ ಎಸ್ ದವಾಖಾನೆ ಅಂತಿದೆ ಕೆ ಎಸ್ ದವಾಖಾನೆಯಲ್ಲಿ ಕೊರೊನಾ ಟೈಮ್ನಲ್ಲಿ ಸಾಕಷ್ಟು ಜನ ಅಲ್ಲಿ ಪೇಶಂಟ್ಸು ಇದ್ದರು ಅದರಲ್ಲಿ ಭಾಳ ಜನ ಸಕ್ಸೆಸ್ ಆಗಲಿಲ್ಲ ಫೇಲೇ ಫೇಲ್ಯೂರಾದರು ಅಲ್ಲೊಬ್ಬ ಇಲ್ಲೊಬ್ಬ ಅಷ್ಟೇ ಸಕ್ಸಸ್ ಆಯಿತು ಮತ್ತು ಅವ್ರದ್ದು ಫೀಸ್ ಭಾಳ ಕೆ ಎಸ್ ದವಾಖಾನೆ ಅಂತ ಹೇಳಿ ಹೊಸಪೇಟೆಯೊಳಗಿದೆ ಹೀಗಾಗಿ ಅದು ಅದು ಕೂಡ ಅಲ್ಲಿ ಡಾಕ್ಟರ್ಸ್ ಕೂಡ ಭಾಳ ಜನ ಇರ್ತಾರೆ ಆದರೆ ಅವರು ಫೀಸ್ ಜಾಸ್ತಿ ತಗೊಳ್ತಾರೆ ಬಡ ಜನರಿಗೆ ಭಾಳ ತ್ರಾಸು ಆಗ್ತದೆ ಅದು ಹೀಗಾಗಿ ಸರ್ಕಾರಿ ದವಾಖಾನೆಯಿದೆ ಅಲ್ಲಿ ಕೂಡ ಒಳ್ಳೆಯ ಡಾಕ್ಟರ್ಸ್ ಇದ್ದಾರೆ ಸರಕಾರಿ ದವಾಖಾನೆಯಲ್ಲೇ ಜಾಸ್ತಿ ಜನ ಬಡವರೇ ಹೋಗ್ತಾರೆ ವಿನಃ ಶ್ರೀಮಂತರಲ್ಲಿ ಹೋಗೋದಿಲ್ಲ ಹೀಗಾಗಿ ಎಲುಬು ಕೀಲು ದವಾಖಾನೆಗಳಿವೆ ಅವು ಕೂಡ ಒಳ್ಳೊಳ್ಳೆಯ ದವಾಖಾನೆಗಳು ಅದಾವೆ ಅಲ್ಲಿ ಕೂಡ ಅದೇ ಚಿಕಿತ್ಸೆ ತಗೋತಾರೆ ಜನರು ಹಾಗಾಗಿ ಇಲ್ಲಿ ಹುಬ್ಬಳ್ಳಿ ಜಾಸ್ತಿ ಹೋಗೋದು ಜನರು ಇಲ್ಲಿ ಸೌಕರ್ಯ ಇಲ್ಲ ಅಂತ ಹೇಳಿ ಅಲ್ಲೇ ಹುಬ್ಬಳ್ಳಿಯಲ್ಲೇ ಜಾಸ್ತಿ ಜನ ತೋರಿಸ್ತಾರೆ ಹುಬ್ಬಳ್ಳಿ ಮತ್ತು ಹೊಸಪೇಟೆ ಗದಗ ಈ ಕಡೆ ಹೋಗ್ತಾರೆ ಇಲ್ಲಿ ಸಾಕಷ್ಟು ಇದ್ದಾರೆ ಕರೆ ಆದರೆ ನಾವು ಜನರು ವಿಶ್ವಾಸ ಮಾಡೋದಿಲ್ಲ ಯೇ ದೊಡ್ಡ ದವಾಖಾನೆ ಅಂದರೆ ಹುಬ್ಬಳ್ಳಿ ಈ ಥರ ಅಲ್ಲಿ ದುಡ್ಡು ಜಾಸ್ತಿ ಹೋದರು ಪರವಾಗಿಲ್ಲ ಅಲ್ಲೇ ಹೋಗಿ ಟ್ರೀಟ್ಮೆಂಟ್ ತಗೋತಾರೆ ಎಸ್ ವಿ ಎಂ ಸಿ ದಾವಾಖಾನೆಗೆ ಹೋಗ್ತಾರೆ ಬಡ ಜನರಿಗೆ ಭಾಳ ಕಷ್ಟ ಆಗ್ತದೆ ಈ ಡಿಸ್ಟ್ರಿಕ್ಟ್ ಪ್ಲೇಸ್ನಲ್ಲಿ ಒಳ್ಳೆಯ ಡಾಕ್ಟರ್ ಇಲ್ಲಾಂದರೆ ಬಹಳ ತೊಂದರೆಪಡ್ತಾರೆ ಬಡ ಜನರು ಹೀಗಾಗಿ ಮೊದಲಿನ್ಕಿಂತೂ ಉತ್ತಮವಾಗಿದೆ ಜಿಲ್ಲೆ ಹೆ ದವಾಖಾನೆ ಆರೋಗ್ಯ ಇದ್ರೊಳಗೆ ಸೌಕರ್ಯದೊಳಗೆ ಸೇವೆ ಕೂಡ ಅಲ್ಪ ಸಪ್ಪಗೆ ಮಾಡ್ತಾರೆ ಅವರು ಪೂರ್ತಿಯಾಗಿ ಮಾಡೋದಿಲ್ಲ ಎಲ್ಲ ದವಾಖಾನೆಗಳಲ್ಲೂ ಬರೇ ದುಡ್ಡಿನ ದುಡ್ಡಿನ ದುಡ್ಡಿಗಾಗಿನೇ ಕೈ ಕೈ ಚಾಚ್ತಿರ್ತಾರೆ ಆದರೆ ಏನೂ ಮಾಡಕ್ಕೆ ಆಗೋದಿಲ್ಲ ಮತ್ತೀಗ ಡಾಕ್ಟ್ರು ಡಾಕ್ಟರಂದರೆ ದೇವರು ಅಂತ ತಿಳ್ಕೊಂಡೀವಿ ನಾವು ಪೇಶಂಟ್ಸ ಹೀಗಾಗಿ ಅವ್ರು ಹೇಳಿದಂಗೆ ನಾವು ಕೇಳಬೇಕಾಗ್ತದೆ ಅವ್ರ ಮಾತಿಗೆ ಬೆಲೆಕೊಟ್ಟು ನಾವು ಅಲ್ಲೇ ಅಡ್ಮಿಟ್ ಆಗು ಅಂದರೆ ಅಡ್ಮಿಟ್ ಆಗಬೇಕು ಇಲ್ಲಾ ನೀವು ಇಲ್ಲಿ ಆಗೋದಿಲ್ಲ ನಿಮ್ಮ ಕೇಸು ನೀವು ಹುಬ್ಳಿಗೆ ಹೋಗಿರಿ ಬೆಂಗ್ಳೂರಿಗೆ ಹೋಗಿರಿ ಹೀಗಾಗಿ ಹಾರ್ಟ್ ಸ್ಪೆಸಲಿಸ್ಟ್ನೆಲ್ಲ ಅವರು ಬೇರೆ ಬೇರೆ ಜ ಇದಕ್ಕೆ ದೊಡ್ಡ ದೊಡ್ಡ ದವಾಖಾನೆಗೆ ರೆಫರ್ ಮಾಡಿಬಿಡ್ತಾರೆ ಅಲ್ಲಿ ಬಡವ್ರಿಗೆ ಹೋಗೋಕ್ಕೆ ಆಗುವುದಿಲ್ಲ ಸುಲಭ ಕ ಸುಲಭ ಕಂತಿನಲ್ಲಿ ಅವರು ಆಗೋದಿಲ್ಲ ಅದಕ್ಕೆ ಟ್ರೀಟ್ಮೆಂಟು ಭಾಳ ತೊಂದರೆ ಆಗ್ತದೆ ಜನರಿಗೆ ಹೀಗಾಗಿ ಸರಕಾರವು ಕೂಡ ಸ ಆಸ್ಪತ್ರೆಯಲ್ಲಿ ಎಲ್ಲ ಸೌಲಭ್ಯಗಳನ್ನು ಒದಗಿಸುತ್ತಾರೆ ಆದರೆ ಡಾಕ್ಟರ್ಸ್ಗಳು ಸರಿಯಾಗಿ ಟೈಮ್ ಸರಿಯಾಗಿ ಇರೋಂಗಿಲ್ಲ ಈಗ ಅಪರಾತ್ರಿಯೊಳಗೆ ಎಕ್ಸಿಡೆಂಟ್ ಆಯ್ತು ಏನಾಯಿತು ಅಂದ ಕೂಡ್ಲೇ ಅವರು ಡಾಕ್ಟರ್ನೇ ಇರೋದಿಲ್ಲ ಅಲ್ಲಿ ಎಲ್ಲಿ ಸರ್ಕಾರಿ ದವಾಖಾನೆಯಲ್ಲಿ ಹೀಗಾಗಿ ಪ್ರೈವೇಟ್ ದವಾಖಾನೆಗೆ ಹೋಗಬೇಕಾಗ್ತದೆ ಪ್ರೈವೇಟ್ ದವಾಖಾನೆಗೆ ಹೋಗಬೇಕಾದ್ರೆ ಅವರು ಸಿಕ್ಕಾಪಟ್ಟೆ ಬಿಲ್ ಮಾಡ್ತಾರೆ ಆಮೇಲೆ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೂನು ಅಡ್ಮಿಟ್ ಆಗಿರಿ ಅಂತಾರೆ ಎಂಟೋ ಎಂಟೋ ಎಂಟು ಹದಿನೈದು ದಿನ ಇರಬೇಕಾಗ್ತದೆ ಅಂತಾರೆ ಹೀಗಾಗಿ ಜನರಿಗೆ ಭಾಳ ತೊಂದರೆ ಆಗ್ತದೆ ಏನೂ ಮಾಡೋಕ್ಕಾಗೋದಿಲ್ಲ ಆದ್ರೆ ಮೊದಲಿಗಿಂತ ಛಲೋ ಆಗಿದೀಗ ಕೊಪ್ಪಳದಲ್ಲಿ ಆಸ್ಪತ್ರೆಗಳು ನಾಯಿಕೊಡೆ ಬೆಳದಂಗೆ ಬೆಳೆದುಬಿಟ್ಟಿದ್ದವೆ ಆದರೆ ಟ್ರೀಟ್ಮೆಂಟ್ ಸರಿ ಆಗ್ತಾ ಇಲ್ಲ ಕೆಲವು ಕಡೆ ಹೀಗಾಗಿ ಭಾಳ ತೊಂದರೆ ಪಡಬೇಕಾಗ್ತದೆ ಎಲ್ಲ ಪೇಶಂಟ್ಸು ಇಲ್ಲಿ ನಗರಸಭೆಯಿಂದ ಆರೋಗ್ಯ ಭಾಳ ಕೆಟ್ಟು ಹೋಗ್ತದೆ ಯಾಕಂದರೆ ಚರಂಡಿ ಸರಿಯಿಲ್ಲ ಎಲ್ಲ ಹುಳಗಳು ಕಡಿದು ಜ್ವ ಜ್ವರ ಬರ್ತವೆ ಸರಿಯಾಗಿ ಗಟಾರ ಚರಂಡಿ ಅವೆಲ್ಲ ಸ್ವಚ್ಛ ಮಾಡುವುದಿಲ್ಲ ಮಲಿನವಾಗಿ ಬಿಟ್ಟಿರ್ತದೆ ಎಲ್ಲ ಆಜುಬಾಜು ಮನೆಯ ಪಕ್ಕದಲ್ಲಿ ಹುಳಗಳು ಜಾಸ್ತಿಯಾಗಿರ್ತೆ ಅದರಿಂದ ರೋಗಗಳು ಜಾಸ್ತಿ ಆಗ್ತವೆ ಹೀಗಾಗಿ ಸ್ವಚ್ಛತೆ ಭಾಳ ಕಡಿಮೆ ಯಾವಾಗಲೂ ಸ್ವಚ್ಛತೆಯಿಂದ ಇರ್ರಿ ಅಂತ ಹೇಳ್ತಾರೆ ಸರ್ಕಾರದವರು ಸ್ವಚ್ಛತವಾಗಿ ನೀವು ಸ್ವಚ್ಛ ಇಟ್ಟುಕೊಳ್ಳಿ ಆಗ ಈಗ ಹೇಳ್ತಾರೆ ಆದರೆ ನಗರಸಭೆಯವರು ಏನೂ ಕೆಲಸ ಮಾಡೋದೇ ಇಲ್ಲ ಬರೇ ಮೆಂಬರ ಮನೆ ಮುಂದಷ್ಟೇ ಗಟಾರ ಬಳೀತಾರೆ ಶ್ರೀಮಂತರ ಮನೆ ಮುಂದಷ್ಟೇ ಗಟಾರ ಬಳೀತಾರೆ ಅವರು ಕೂಡ ನಮ್ದು ಪಗಾರ ಆಗಿಲ್ಲರಿ ಇಲ್ಲಿ ದುಡ್ಡು ಕೊಡಿರಿ ಅಂತ ಕೇಳ್ತಾರೆ ದುಡ್ಡು ಕೊಟ್ಟರಷ್ಟೇ ಅವ್ರು ಮಾಡೋರು ಇಲ್ಲಾದರೆ ಇಲ್ಲ ಅಲ್ಲಿಟ್ಟು ಇಲ್ಲಿಟ್ಟು ಮಾಡಿ ಯೇ ಇಲ್ಲ ನೀವು ಅಲ್ಲಿ ಹೋಗಿ ಆಫೀಸ್ನಾಗ ಬರ್ದು ಬನ್ರಿ ಅಂತಾರೆ ಇಲ್ಲಾದರೆ ಭಾಳ ತೊಂದರೆ ಕೊಡ್ತಾರೆ ಸಿಬ್ಬಂದಿಗಳು ನಮ್ಗೆ ಪಗಾರ ಆಗಿಲ್ಲರಿ ಅಂತಿರ್ತಾರೆ ಆಮೇಲೆ ಇವರು ಮೆಂಬರ್ಸ್ ಆದ್ರುನೂ ಏನು ಮ ಮುತುವರ್ಜಿ ವಹಿಸಿ ಮಾಡುವುದೇ ಇಲ್ಲ ತಮ್ಮ ಮನೆ ಮುಂದೆ ಅಷ್ಟೇ ಸ್ವಚ್ಛ ಮಾಡಿಸ್ಕೊಂಡು ಬಿಡ್ತಾರೆ ಎಲ್ಲ ರೋಗ ರೋಗ ರೋಗ ಬರಲಿಕ್ಕೆ ದಾರಿಯಾಗ್ತದೆ ಹೀಗಾಗಿ ನಾವು ಅನಿವಾರ್ಯವಾಗಿ ದವಾಖಾನೆಗೆ ಹೋಗಲೇಬೇಕಾಗ್ತದೆ ಆಮೇಲೆ ಇಲ್ಲಿ ಮೆಹ್ತಾ ಮೆಡಿಕಲ್ ಸ್ಟೋರ್ ಅಂತಿದೆ ಅವರು ಗುಲಾಬ್ ಚಂದ್ ಮೆಹ್ತಾ ಅಂತ ಇದ್ದಾರೆ ಅವರೇ ಡಾಕ್ಟರ್ ರೀತಿ ಅವರೇ ನಿಮಗೆ ಏನಾಗಿದೆ ಹೇಳಿ ಅಂತ ಕೇಳ್ತಾರೆ ಕೇಳಿದ ಕೂಡಲೇ ಅವರು ಇಂತಹ ಔಷಧ ತಗೊಳ್ರಿ ಅಂತೇಳಿ ಅವರೇ ಕೊಡ್ತಾರೆ ಅವರಿಂದ ಅವರು ಡಾಕ್ಟರ್ಗಿಂತ ಹೆಚ್ಚು ಅನುಕೂಲ ಮಾಡಿಕೊಡ್ತಾರೆ ಮೆಡಿಸಿನ್ಸ್ ಕೊಡುದರಲ್ಲಾಗ್ಲಿ ಹೆಲ್ಪ್ ಮಾಡೋದರಲ್ಲಾಗ್ಲಿ ನೀವು ಇಂಥ ಅವರಿಗೆ ಒಂದು ವೇಳೆ ಅರ್ಥ ಆಗಲಿಲ್ಲ ಅಂದರೆ ಅವರು ರೆಫರ್ ಮಾಡ್ತಾರೆ ಇಂಥ ದವಾಖಾನೆಗೆ ಹೋಗಿರಿ ಇಂಥಲ್ಲಿ ತೋರಿಸಿರಿ ಒಳ್ಳೆಯ ಡಾಕ್ಟರ್ ಇರ್ತಾರೆ ಅಂತ ಹೇಳ್ತಾರೆ ಹಾಗಾಗಿ ಅವರು ಜನಪ್ರಿಯ ಮೆಡಿಕಲ್ ಮೆಹ್ತಾ ಮೆಡಿಕಲ್ ಸ್ಟೋರ್ನವರು ಒಂದಿಷ್ಟು ಜಾಸ್ತಿ ಹಳ್ಳಿಗಳಲ್ಲಿ ಮತ್ತು ಸಿಟಿಯಲ್ಲಿ ಹೆಸರುವಾಸಿಯಾಗಿದ್ದಾರೆ